ನಮ್ಮ ಬಾಲ್ಯದಲ್ಲಿ ಶಾಲೆ ಕಾಲೇಜು ಪ್ರವಾಸ ಅಂತಂದರೆ ನಾವು ಇದು ಮಿಡ್ಲಿ ಸ್ಕೂಲಲ್ಲಿ ಅವಾಗ ನಮಗೆ ಇಲ್ಲಿ ಇಲ್ಲಿ ಇದು ಒಂದು ಇದೆ ಅಲ್ಲಿ ಊಟ ಕಟ್ಕೊಂಡು ನೆಡ್ಸ್ಕಂಡು ಕರ್ಕಂಡೋಗ್ತಿದ್ರು ಅವಾಗ ಸಣ್ಣವ್ರಿಂದ ಅದು ಅದು ಒಂಥರ ಹಿಡಿಕ್ಕಂಡು ಯುನಿಫಾರಮ್ ಹಾಕ್ಕೊಂಡು ಅದಿನೆಲ್ಲ ನೋಡು ಬರೋಷ್ಟೊತ್ತಿಗೆ ಭಾಳ ಚೆನ್ನಾಗಿ ಮತ್ತು ಹೈಸ್ಕೂಲಲ್ಲಿ ಟೂರು ಎಷ್ಟು ಎರಡೆರಡು ಸಾವಿರ ಮೂರು ಮೂರು ಸಾವಿರಕ್ಕೆ ಒಬ್ಬೊಬ್ಬರು ಕಟ್ಟಿ ಬಸ್ಸಲ್ಲಿ ಹೋಗ್ತಿದ್ವಿ ಅದು ಒಂದಿವ್ಸ ನೈಟ್ ಇಲ್ಲಿಂದ ಬಿಡೋದು ಹುಡುಗ್ರ ಜೊತೆಗೆಲ್ಲ ಫ್ರೆಂಡ್ಸ್ ಜೊತೆಗೆ ಫುಲ್ಲು ಅಂದರೆ ಇದು ಹುಡುಗ್ರು ಜೊತೆಗೆ ಹೋದಾಗ ಒಂಥರ ಖುಷಿ ಎಂಜಾಯ್ಮೆಂಟ್ ಡಾನ್ಸ್ ಹಾಕಿ ಹಾಡಾಕ್ಕಂಡ್ ಕುಣ್ಯೋದು ಮಾಡೋದು ಬರೋದು ಒಂಥರ ಏನೋ ಒಂಥರ ಇದು ಹೇಳ್ಬೇಕಂದ್ರೆ ಆಗಿನ್ನ ಲೈಫು ಇವತ್ತು ಎಷ್ಟೇ ಇದು ಮಾಡಿದ್ರೂ ಸಿಗೋಲ್ಲ ಆ ಥರ ಅಂದರೆ ಚೆನ್ನಾಗಿತ್ತು ಬಾಲ್ಯದಲ್ಲಿ ಮತ್ತು ಇನ್ನೊಂದು ಕ ಈ ಐಸ್ಕೂಲಲ್ಲಿ ಖೊ ಖೋ ಸ್ಪೋರ್ಟ್ಸಿಂದಾಗಲಿ ಕಬಡ್ಡಿ ಆಗಲಿ ಖೊ ಖೋ ನಾವು ಖೊ ಖೋ ಆಡ್ತಿದ್ವಿ ಒಂಥರ ಅದು ಜಿದ್ದು ಇವಾಗ ಅವರು ಹೊಡಿಲೇಬೇಕು ಅವ್ರಿಗೆ ಖೊ ಖೋ ಹೊಡಿಲೇಬೇಕು ಅಂತಂದು ಅಂದು ಜಿದ್ದಿಟ್ಗಂಡ್ ಆಡ್ತಾರಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅದು ಒಂಥರ ಭಾಳ ಇದು ಇದಾಗ್ತವೆ ಮತ್ತು ಇನ್ನೊಂದು ಹೇಳ್ಬೇಕ್ಕಂದ್ರೆ ಕಾಲೇಜ್ ಲೆವೆಲಿಗೆ ಬಂದಾಗ ಕಾಲೇಜಲ್ಲಿ ನೀ ಪ್ರವಾಸಕ್ಕೆ ಅಂತ ಹೋಗಿದ್ವಿ ಎಲ್ಲಿಗೆ ಅದು ಮುರ್ಡೇಶ್ವರ ಮಂಗಳೂರು ಧರ್ಮಸ್ಥಳ ಉಡುಪಿ ಕಟೀಲು ಎಲ್ಲ ಸಿಗಂದೂರು ಇದಕ್ಕೆಲ್ಲ ಹೋಗಿದ್ವಿ ಹೋಗಿ ಅಂದರೆ ಭಾಳ ಚೆನ್ನಾಗಿತ್ತು ಅಂದ್ರೂ ಹುಡುಗ್ರು ಜೊತೆ ಹೋಗಿ ಅದು ನೇಸರ ನೋಡ್ಕೊಂಡು ಘಾಟ್ ಸೆಕ್ಷನ್ ಎಲ್ಲ ಇದು ಮಾಡ್ಕೊಂಡು ಒಂಥರ ಏನೋ ಒಂಥರ ಇದು ಅಲ್ಲಿ ಬೀಚ್ಗಳಿಗೆಲ್ಲ ಇದು ಸ್ನಾನ ಮಾಡಿ ಏನೋ ಒಂಥರ ಭಾಳ ಖುಷ್ಯಾಗಿ ಹೋಯ್ತು ಆ ಬಾಲ್ಯದಲ್ಲಿ ಇವಾಗ ಏನು ದುಡ್ಡು ಕೊಟ್ಟರೂ ಸಿಗೋಲ್ಲ ನಾವು ಎಲ್ಲರೂ ಇವಾಗ ಯಾಕಂದರೆ ಇವಾಗಲೇ ಪ್ರೆಂಡ್ಸ್ಗಳೆಲ್ಲ ಅವ್ರವ್ರ್ಗೆ ಜೀವನ ಅವ್ರವ್ರ ಕೆಲಸ ಅವ್ರು ನೋಡ್ಕಂಡ್ ಹೋಗ್ತಿದಾರೆ ಅದೇ ಲೈಫಂದರೆ ಹೇಳ್ಬೇಕಂದು ಅವು ನೆನಪುಗಳು ಅವು ಫ್ರೆಂಡ್ಸ್ ಜೊತೆಗೆ ಇಷ್ಟು ಅವಾಗ ಹಿಂಗೆ ಮಾಡಿದ್ದೆ ಇವಾಗ ಇಷ್ ಈ ವರ್ಷ ಹಿಂಗೆ ಹೋಗಿದ್ವಿ ಆ ವರ್ಷ ಅಲ್ಲಿ ಇದು ಮಾಡಿದ್ವಿ ಅಲ್ಲಿ ಗಲಾಟೆ ಮಾಡಿದ್ವಿ ಇಲ್ಲಿ ಹೊಡೆದಾಡ್ದ್ವಿ ಇಲ್ಲಿ ಕೂಗಾಡಿದ್ವಿ ಮತ್ತು ಇಲ್ಲಿ ಪಾ ಇದು ಪಾರ್ಟಿ ಮಾಡಿದ್ವಿ ಮತ್ತು ಇನ್ನೊಂದು ಹೇಳ್ಬೇಕಪ್ಪ ಅಂದರೆ ಇಲ್ಲಿಂದ ಬೇರೆ ಇದಕ್ಕೆ ಹೋದಾಗ ಸಮೇತ ಬೈಕಲ್ಲಾಗಲಿ ಆಟೋದಲ್ಲಾಗಲಿ ತ್ರಿಲ್ಲು ಒಂಥರ ಏನೋ ಒಂದು ಮೂವರು ಹೋಗದು ಗಾಡ್ಯಾಗೆ ಬೈಕಲ್ಲಿ ಒಂಥರ ಏನೋ ಖುಷಿಯಾಗಿ ಹೋಗಿ ಅಲ್ಲಿ ನೆನಪುಗಳು ಹಾಗೇ ಕಣ್ಣು ಮುಂದೆನೇ ಹಂಗೆ ಇರ್ತವೆ ಹಂಗಾಗಿ ಅವು ನೆನ್ಸ್ಕಂಡ್ರೆ ಇವಾಗ್ಲೂ ಒಂಥರ ಆ ನೆನಪು ಇವಾಗ್ಲೂ ಬರಬೇಕಲ್ಲಪ್ಪ ಲೈಫು ಸಿಗುತ್ತ ಇಲ್ಲಪ್ಪ ಅಂತ